ಮಳೆಗಾಲದಲ್ಲಿ ಅತಿ ಹೆಚ್ಚು ಬೆಳೆಗೆ ಬೆಳೆ ನಾಶ ಆಗೋದೇ ಜಾಸ್ತಿ ಅವಕೆಲ್ಲ ಏನು ಮಾಡ್ತೇವೆ ನಾವೂ ಗೊಬ್ರಗೊಳು ಸ್ವಲ್ಪ ಈ ವೀರಗೊಬ್ರ ಅಂತ ಬರ್ತದೆ ಅದ್ನು ಹಾಕೋದು ಪತ್ತಗ ಅದು ಆದಮೇಲೆ ಬೆಳೆಗೆಲ್ಲ ಕ್ರಿಮಿ ಕೀಟನಾಶಕ ಕೂತು ಇರ್ತಾವೆ ಅವಕೆಲ್ಲ ಔಷಧಿ ಹೊಡೆಯೋದು ಆ ಥರ ಮಾಡ್ಬಿಟ್ಟು ಒಂದು ಬೆಳೆಗಳೆಲ್ಲ ನಾವು ಒಳ್ಳೇ ರೀತಿಯಿಂದ ಪುಷ್ಕಲವಾಗಿ ಬರೋಂಗೆ ಬರೋಂಗೆ ಆ ಥರ ಮಾಡ್ತೇವೆ ನಾವು ಬಟ್ ಬೇಸಿಗೆ ಚಳಿಗಾಲದಾಗೆ ಚಳಿಗಾಲದಾಗೆ ಫುಲ್ಲು ಶೀತ ಬಂದಂಗೆ ಆಗಿ ಗಿಡಗಳೆಲ್ಲ ಒಂಥರ ಬತ್ತೋದು ಇತ್ತದೆ ಬತ್ತಿದಂಗೆ ಆಗೋದು ಇಲ್ಲ ಒಂಥರ ಝರಿ ಹುಳ ಆಡಿ ಬೇರು ಕಡಿದು ಅವಕೆಲ್ಲ ಏನು ಮಾಡೋದು ಅವೆಲ್ಲ ಗಿಡಗಳನೆಲ್ಲ ಗಿಡ ಸುತ್ಲು ಬೇರೆಲ್ಲ ಇದು ಮಾ ಬಗೆದು ಬೆರ್ಸಿ ಗಿಡದ ಸುತ್ತ ಎಲ್ಲ ಬಗೆದು ಒಟ್ಟು ಕೆಮ್ಮಣ್ಣು ಒಟ್ಟು ಗೊಬ್ರ ಹಾಕಿ ಒಂದು ಕೆಲವೊಂದು ಸ್ವಲ್ಪ ಅದು ಅದು ಪ್ಲಸ್ ಸರ್ಕಾರ ಗೊಬ್ರ ಡಿ ಎ ಪಿ ಥರ ಡಿ ಎ ಪಿ ಗೊಬ್ರ ಹಾಕಿ ರೆಡಿ ಮಾಡ್ತಿದ್ವಿ ರೆಡಿ ಮಾಡಿ ನೀರು ಬಿಟ್ಟು ಎಲ್ಲ ರೆಡಿ ಮಾಡಿದಾಗ ಆವಾಗ ಅದು ಗಿಡ್ಗಳು ಚೆನ್ನಾಗಿ ಬರ್ತಾವೆ ಬೇಸ್ಗೆ ಇತ್ತು ಮತ್ತೆ ಬೇಸ್ಗೆ ಕಾಲ ಬೇಸಿಗೆ ಕಾಲದಾಗೆ ತೀರ ಈಗ ಟೈಮ್ ಸರಿಯಾಗಿ ನೀರು ಇರೋದಿಲ್ಲ ಈಗ ಮಳೆಗಾಲದಾಗೆ ಟೈಮ್ ಸರಿ ಟೈಮ್ ಸರಿ ಮಳೆ ಬರ್ತದೆ ನೀರು ಇರ್ತದೆ ಈಗ ನಾವು ಇದು ಮಾಡ್ತೇವೆ ಬಟ್ ಬೇಸಿಗೆ ಕಾಲ್ದಾಗೆ ಹಂಗಲ್ಲ ಬೇಸಿಗೆಗಾಲದಾಗೆ ನಾವು ವಾರಕ್ಕೆ ಒಂದ್ಸಲ ಬೇಡ ನಾಲ್ಕು ದಿನಕ್ಕೆ ಒಂದ್ಸಲ ನಾಲ್ಕು ದಿನಕ್ಕೆ ಒಂದು ಸಲವಾದ್ರೂ ನೀರು ಬಿಟ್ಗೊಳ್ತ ಅವು ನೋಡ್ಕೋಳ್ತ ಔಷ್ಧಿ ಹೊಡ್ಕೊಳ್ತ ಇದ್ರೆ ಚೆನ್ನಾಗಿ ಬರ್ತಾವೆ ಗಿಡ್ಗಳು ಅದೆಲ್ಲ ಅದೆಲ್ಲ ಏನಾನ ನಾವು ಬಿಟ್ವಿ ಅಂದ್ರೆ ಮತ್ತೇನಪ್ಪ ಮತ್ತೆ ಅವು ಬತ್ತಿ ಹೋಗೋದು ತೀರ ಬಿಸ್ಲು ಆದ್ರೆ ಬತ್ತಿ ಬತ್ತಿ ಬತ್ತಿ ಬಿಡೋದು ತೀರ ನೀರು ಜಾಸ್ತಿ ಬಿಟ್ವಿ ಶೀತ ಬಂದಂಗೆ ಆಗಿ ಗಿಡ್ಗಳು ಎಲ್ಲ ಒಂಥರ ಅದ್ರು ಬಂದಂಗೆ ಆಗಿ ಗಿಡವೆಲ್ಲ ಎಲೆ ಎಲ್ಲ ಉದುರೋದು ಕುಡಿ ಎಲ್ಲ ಬತ್ತಿ ಹೋಗೋದು ಈ ಥರ ಅದೆಲ್ಲ ಒಂದು ಇದು ಆಗಿ ಬಿಡ್ತಾವೆ ಹಂಗಾಗಿ ನಾವು ಏನಪ್ಪ ಬೇಸ್ಗೆ ಟೈಮೆಲ್ಲ ಆ ಥರ ಬೆಳ್ಸೋಕ್ಕು ಬೇಸಿಗೆ ಟೈಮ್ನಲ್ಲಿ ವಾರ ವಾರದಾಗೆ ಎರ್ಡು ಸಲ ನೀರು ಬಿಡೋದು ಮಳಿಗಾಲದಾಗೇನು ಮಳಿಗಾಲದಾಗೆ ಮಾಮೂಲಿ ಯಾಕೆಂದ್ರೆ ಈಗ ಈ ಇಪ್ಪತ್ತು ದಿನದಾಗೆ ಇಪ್ಪತ್ತು ದಿನದ್ದು ಕೂಡವೂ ನಡಿತದೆ ಯಾಕೆಂದ್ರೆ ಭೂಮಿ ಎಲ್ಲ ಕಡೆ ಹಸಿಯಾಗಿ ಇರ್ತದೆ ಹಂಗಾಗಿ ಅವು ಗಿಡಗಳೂ ಚೆನ್ನಾಗಿರ್ತಾವೆ ಚಳಿಗಾಲದಾಗೆ ಚಳಿಗಾಲದಾಗೆ ಅಷ್ಟೊಂದು ಏನು ಮಳೆ ಇರೋದಿಲ್ಲಾ ತಿರುಗಾ ಬಿತ್ತ ಬಿತ್ತು ತಿರುಗಾ ಬಿಸ್ಲು ಇರೋದಿಲ್ಲಾ ಒಂದು ಎರ್ಡೂ ನಡುಮಧ್ಯೆ ಇದ್ದಂಗೆ ಇರ್ತದೆ ಇತ್ತ ಶೀತವೂ ಆಗೋಲ್ಲ ಇತ್ತಾಗ ಗಿಡವೂ ಬತ್ತೋಲ್ಲ ಹಂಗೆ ಇರ್ತದೆ ಬಟ್ ಆವಾಗ ಹತ್ತು ದಿನಕ್ಕೆ ಒಂದ್ಸಲ ನೀರು ಹಾಕಿದ್ರೂ ಏನು ತೊಂದ್ರೆ ಇಲ್ಲ ಚಳಿಗಾಲದಾಗೆ ಹಂಗೆ ಇರ್ತದೆ ಬಟ್ ಬೇಸ್ಗೆಯಾಗೆ ಬೇಸ್ಗೆ ಅಂತೂ ವಾರದಾಗೆ ಎರ್ಡು ಸಲ ನೀರು ಹಾಕ್ಲೇಬೇಕು ಗಿಡಗಳಿಗೆ ಮತ್ತೆ ಕೀಟನಾಶಕ ಅವು ಇವು ಇದಾಗೋದು ಹುಳು ಇದಾಗೋದು ಎಲ್ಲ ಔಷ್ಧಿ ಹೊಡ್ಯೋದು ಟೈಮಗೆ ಸರಿಯಾ ನೋಡ್ಕೊಳೊದು ಔಷ್ಧಿ ಹೊಡ್ಯೋದು ಮತ್ತೆ ಔಷ್ಧಿ ಹೊಡ್ದು ನೀರು ಬಿಡೋದು ನೀರು ಬಿಡೋದು ಮತ್ತೆ ಆ ಗೊಬ್ರ ಹಾಕೋದು ಆ ಥರ ಮಾಡ್ರೆ ಗಿಡ್ಗಳು ಭಾಳ ಚೆಂದ ಬರ್ತಾವೆ ಬೇಸ್ಗೆಯಲ್ಲಿ ತೀರ ಅಗತ್ಯ ಇದ್ದಾಗ ತೀರ ಗೊಬ್ರವನ್ನು ಹಾಕಬಾರ್ದು ತೀರ ಗೊಬ್ರ ಹಾಕ್ಬಿಟ್ರೆ ಬೇರೆಲ್ಲ ಇದೆಲ್ಲ ಹಂಗಾಗಿ ಒಣಿಗಿಬಿಡ್ತಾವೆ ಗಿಡಗಳು ಹಂಗಾಗಿ ಬೇಸ್ಗೆ ಟೈಮಲ್ಲಿ ತೀರ ಗೊಬ್ರನ್ನ ಹಾಕ್ಬಾರ್ದು ತೀರ ಔಷ್ಧಿಯೂ ಹೊಡಿಬಾರ್ದು ವಾರದಾಗ ಎರ್ಡು ಸರಿ ನೀರು ಬಿಟ್ಕೊಳ್ತ ಇದ್ದು ಬಿಟ್ರೆ ಸಾಕೇ ಸಾಕು ಯಾಕೆಂದ್ರೆ ಬೇಸ್ಗೆಯಲ್ಲಿ ಮಳೆ ಇರೋದಿಲ್ಲ ಏನೂ ಇರೋದಿಲ್ಲ ಚಳಿಯೂ ಇರೋದಿಲ್ಲ ಮಳೆ ಇರೋದಿಲ್ಲ ಚಳಿ ಇರೋದಿಲ್ಲ ಆವಾಗೇನು ಕೀಟ ನಾಶಕ ಬಟ್ ಹುಳುಗಳು ಬೀಳೋದು ಭಾಳ ಕಡಿಮೆ ಮಳೆಗಾಲದಾಗಂತೂ ಹುಳುಗಳು ಹುಳು ಅವು ಇವು ಎಲ್ಲ ಒಂದಲ್ಲ ಆ ಥರ ಇರ್ತಾವೆ ಆದಾಗ ಏನು ಮಾಡಬೇಕು ನಾವು ಮಳೆಗಾಲದಾಗೆ ತುಂಬ ತುಂಬ ತುಂಬ ಮಳೆ ಬಂತು ಫುಲ್ ಮಳೆ ಬಂತು ತೀರ ಮಳೆ ಒಂದು ವಾರಗಟ್ಲೆ ಹತ್ಕೊಂಬಿಡ್ತು ಹತ್ಕೊಂಡು ಹೆಂಗ ಆಯ್ತು ಗಿಡಗಳು ಶೀತ ಬಂದಂಗೆ ಆಗಿ ಗಿಡ್ಗಳು ಎಲ್ಲ ಅದರಾಗೇ ಒಂಥರ ಪೂರ್ತಿ ಮುಟ್ಲು ಬಂದು ಇದಾಗಿ ಬಿಡ್ತಾವೆ ಒಣ್ಗೋಕಾವ ಗಿಡ್ಗಳು ಇದು ಗಿಡ್ಗಳೆಲ್ಲ ಪೂರ್ತಿ